ಹಾಂ ಹೇಳಪ್ಪ ಯಾವ ಏರಿಯಾ ಅಪ್ಪ ನೀವು ನಮ್ಮ ಏರಿಯಾ ಬರ್ತೀರಾ

ಓಕೆ

ಸರಿ ಹಾಂ ಸರಿ ಹೌದು ಹೌದಾ ಸರಿ ಕಣಪ್ಪ ನಾನು ನಿಮ್ಮ ಅದು ಆ ಸಮಸ್ಯೇನ ಪರಿಹಾರ ಮಾಡೋಕೆ ನಾನು ಮಾತಾಡಿದ್ದೆ ಆದರೆ ಅವ್ರು ಇನ್ನೂ ಏನೂ ರೆಸ್ಪಾಂಡ್ ಮಾಡಿರಲಿಲ್ಲ ಖಂಡಿತ ನಾನು ಒಂದು ಸಾರಿ ನೀನು ಯಾವಾಗ ರಜ್ದಲ್ಲಿ ಇರ್ತೀರ ಹೇಳಿ ನಾನೂ ಅಲ್ಲಿಗೆ ಬರ್ತೇನೆ ಫೀಲ್ಡ್ ವಿಸಿಟ್ಟು ಏನೇನು ಪ್ರಾಬ್ಲಮ್ ಇದೆ ಅಂತ ಖಂಡಿತ ನಾನು ಖಂಡಿತ ಕಣಪ್ಪ ನಮ್ದು ಅದೂ ನಮ್ಮದೇ ಜವಾಬ್ದಾರಿ ಅಲ್ಲವ ನಾನು ಒಂದು ಸಾರಿ ಅಲ್ಲಿ ಬಂದ್ಬಿಟ್ಟು ಕರೆಂಟವ್ರ ಜೊತೇನೂ ಮಾತಾಡ್ತೀನಿ ಸುಮಾರು ಸಮಸ್ಯೆಗಳು ಇರುತ್ತಲ್ವಪ್ಪ ಇಲ್ಲ ಕಣಪ್ಪ ನಾನು ಊರಲ್ಲಿ ಇರಲಿಲ್ಲ ನಾನು ಯಾವುದೋ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದೆ ನನಗೆ ಗಮ್ನದಲ್ಲಿ ಇತ್ತು ಆದ್ರೆ ಬರ್ಲಿಕ್ಕೆ ಆಗಲಿಲ್ಲ ಇವಾಗ ನಾನು ಖಂಡಿತ ಆದಷ್ಟು ಬೇಗ ನಾನು ಬರ್ತೇನೆ ಬಂದ ತಕ್ಷಣ ನೀನು ಏನೇನು ಸಮಸ್ಯೆ ಇದೆಯಲ್ಲ ಇವಾಗ ನಾನು ನೋಟ್ ಮಾಡಿ ಇಟ್ಟುಕೊಂಡಿದೀನಿ ಅದಕ್ಕೆ ಸಂಬಂಧಿದ್ದವ್ರು ಹತ್ತಿರ ನಾನು ಮಾತಾಡ್ತೀನಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ನಾನು ಪರಿಹಾರ ಮಾಡಿಕೊಡ್ತೀನಿ ಹಾಗೇ ನೀನು

ಇಲ್ಲ ಇಲ್ಲ ನಮ್ಮ ಏರಿಯಾವಿದೆ ಅಲ್ಲಿ ಸರಿ ಕಣಪ್ಪ ನಾನು ಖಂಡಿತ ನಾನು ಬರ್ತೀನಿ ಈ ಸಾರಿ ಬೇಜಾರು ಮಾಡ್ಕೋಬೇಡಿ ನಾನು ಅದೇ ಹೇಳಿದ್ನಲ ಹೊರಗಡೆ ಹೋಗಿದ್ದೆ ಅಂತ ನಾನು ಬರ್ತೀನಿ ಸರಿನಾ ಬಂದ ತಕ್ಷಣ ನಾನು ಇದೇ ನಂಬರ್ ಕಾಂಟೆಕ್ಟ್ ಸೇವ್ ಮಾಡಿದ್ದೀನಿ ಆಂ ಕಾಲ್ ಮಾಡ್ತೀನಿ ಹಾಂ ಓಕೆ ಇದು ಖಂಡಿತ ಸಂಜೆ ಖಂಡಿತ ಕಣೋ ಸರಿ ಕಣಪ್ಪ ನಾನು ಸೇವ್ ಮಾಡ್ಕೊಂಡಿದೀನಿ ಬಂದ ತಕ್ಷಣ ಕಾಲ್ ಮಾಡ್ತೀನಿ ಸರಿ ಮಾಡ್ತೀನಿ ಹಾಂ ನಾನೆಲ್ಲ ಸರಿ ಮಾಡ್ತೀನಿ ಓಕೆ ಇಲ್ಲ ಇಲ್ಲ ಕಣಪ್ಪ ಇಲ್ಲ